ಹಾಂ ಸರ್ ಹೇಳಿ ಹಾಂ ಹೇಳಿ ಹೇಳಿ

ಸರ್ ನಮ್ಮ ನಮ್ಮ ಈ ಕಡೆ ನಮ್ಮ ಇಂಡಸ್ಟ್ರೀಲಿ ಜಾಸ್ತಿ ಸ್ಯಾಂಡಲ್ವುಡ್ದು ಸ್ಯಾಂಡಲ್ವುಡ್ದು ಬೆಳೆ ಬೆಳೀತಾರೆ ತುಂಬ ಫುಲ್ ಫೇಮಸ್ಸು ಮತ್ತು ಫುಲ್ ಡಿಮ್ಯಾಂಡು ಅದಕ್ಕಾಗಿ ಅದನ್ನ ನಮ್ಮ ಇಂಡಸ್ಟ್ರಿ ಅವರು ಸ್ಯಾಂಡಲ್ವುಡ್ ಅಂತ ಇಟ್ಕೊಂಡವ್ರೆ ಚಿತ್ರ ಫಿಲಂ ತೆಗ್ಯೋಕ್ಕೆ ಅದರಿಂದ ಸ್ಯಾಂಡಲ್ವುಡ್ಡು ಫುಲ್ ಫೇಮಸ್ಸು ಎಲ್ಲ ಒಳ್ಳೊಳ್ಳೆಯ ಫಿಲಂಗಳು ತೆಗೀತಾರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು

ಹಾಂ ಹಾಂ ತುಂಬ ಜನ ಹ್ಞೂಂ ಟಿಕೆಟ್ ತಗೊಂಡಿದಾರೆ

ಅದಕ್ಕೆ ಸ್ಯಾಂಡಲ್ವುಡ್ಡು ಎಲ್ಲ ಎಲ್ಲ ಸೋಪ್ ಗೀಪ್ ಎಲ್ಲ ಗಂಧದ ಮರ ಎಲ್ಲ ಫುಲ್ಲು ಹಾಂ ಹಾಂ ಅದು ಫುಲ್ಲು ಫುಲ್ ಅದು ಒಳ್ಳೆಯ ಒಳ್ಳೆಯ ಪ್ರೊಡಕ್ಟ್ ಅದು ಅದರಿಂದ ಅದು ಒಳ್ಳೆಯ ಗಂಧ ಅದಕ್ಕೆ ಸಿನ್ಮಾವ್ರು ಅದನ್ನ ಇಟ್ಕೊಂಡವ್ರೆ ಹಾಂ ಅದೆ ಇಷ್ಟೊಂದು ಫೇಮ ಹಾಂ ಒಂದು ಒಂದು ಹಾಲಿಡೇ ಅಂತೆ ಹಾಂ ಏನಿಲ್ಲ ಸಂಡೆ ಒಂದು ಒಂದು ಒಂದು ಎಷ್ಟು ಒಂದು ಇದು ಅದು ಭಾಳ ಚೆನ್ನಾಗಿದೆ ಅಂತ ಇಟ್ಟಿದಾರ್ ಇದು ಹಾಂ ಎಕ್ಸ್ಪ್ಲನೇಷನ್ ಹಾಂ ಹಾಂ ಹ್ಞೂ ಹ್ಞೂ ಅದು ಹ್ಞೂ ಆಯ್ ತುಂಬ ವರ್ಷಗಳೇ ಆಯ್ತು ತುಂಬ ವರ್ಷಗಳಾಯಿತು ಅದನ್ನ ಒಳ್ಳೆಯ ಆಗಿನ ಕಾಲ್ದವ್ರು ಇಟ್ಟಿರೋದು ಹ್ಯಾಂಡಲ್ವುಡ್ ಅಂತ ಆ ಮರ ಒಂದು ವಿಶೇಷ ಅಂತ ಅದನ್ನ ಒಂದು ಸಿನಿಮಾಗೆ ಅದು ಹಾಕ್ಕೊಂಡವ್ರೆ ಸ್ಯಾಂಡಲ್ವುಡ್ ಅಂತ ಹಾಂ ಹಾಂ ಹೋಗಿ ನೋಡಿ ಚನಗಾಯ್ತದೆ ಫಿಲಮ್ಮು ಚನಗಾಯ್ತದೆ ಹಾಂ ಫಿಲಮ್ಗಳು ಹೋಗಿಬನ್ನಿ ಹ್ಞೂ ಹ್ಞೂ ಸರಿ ಹಾಂ ಸರಿ ಹಾಂ ಸರಿ ಸರಿ ಹ್ಞೂ